ತೋಟಗಾರಿಕೆನ ನಾನು ಯಾವಾಗ ಆರಂಭಿಸಿದೆ ಅಂದರೆ ಬಹಳ ಚಿಕ್ಕ ವಯಸ್ಸಿಂದಲೇ ನನಗೆ ಅದರ ಮೇಲೆ ಆಸಕ್ತಿ ಬಂತು ಹೇಗೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸವೀಲಿ ನಮ್ಮ ತಂದೆಯವರು ಜಮೀನನ್ನು ಖರ್ದಿಸಿ ಖರೀದಿಸಿದರು ಆಗಿಂದ ಅದು ಆ ಜಮೀನು ಆ ತೋಟ ಕೃಷಿ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿ ನನಗೆ ಉಂಟಾಯಿತು ನಾವು ಆ ಜಮೀನಿನಲ್ಲಿ ರಾಗಿ ಬೆಳೀತಿದ್ವಿ ಹಸಿ ಮೆಣಸಿನಕಾಯಿ ಟೊಮೆಟೋ ಹಣ್ಣು ಬೆಳೀತಿದ್ವಿ ಮುಸ್ಕಿನ ಜೋಳ ಬೆಳೀತಿದ್ವಿ ಮತ್ತು ತೆಂಗಿನ ತೋಟ ಕೂಡ ಮಾಡಿದ್ವಿ ನಾವು ಮತ್ತು ಮೈನ್ ಕ್ರಾಪಲ್ಲೆಲ್ಲ ಹೊಗೆಸೊಪ್ಪು ಬೆಳೀತಾ ಇದ್ವಿ ಹೀಗೆ ಈ ಸ್ವಲ್ಪ ಈ ಕಡೆ ಆಸಕ್ತಿ ಇದ್ದಿದ್ದರಿಂದ ಎಲ್ಲ ಕೆಲ್ಸದಲ್ಲೂ ನಾನು ಭಾಗಿಯಾಗಿರ್ತಿದ್ದೆ ಆ ತೋಟಗಾರಿಕೆ ವಿಷಯದಲ್ಲಿ ಜಮೀನು ವಿಷಯದಲ್ಲಿ ಅದೇ ಆಸಕ್ತಿ ನನ್ಗೆ ಈಗಿನ ತನಕ ಬಂದಿದೆ ಈಗಲೂ ನಮ್ಮ ಮನೆಯ ಹತ್ರ ಬಾಲ್ಕನೀಲಿ ನಾನು ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ ಅವ ಅದಕ್ಕೆ ನೀರು ಹಾಕೋದಿರ್ಬೊದು ಎಲ್ಲ ವಿಷಯದಲ್ಲೂ ಭಾಳ ಆಸಕ್ತಿ ನನಗೆ